ನನಗೆ ಎಂದಿಗೂ ಬಹಳ ಇಷ್ಟವಾಗುವ ಅಡಿಗೆ ರೊಟ್ಟಿ ಮತ್ತು ಊಟ ಏಕೆಂದರೆ ಜೋಳದ ರೊಟ್ಟಿಯಲ್ಲಿ ತುಂಬ ಶಕ್ತಿ ಇರುತ್ತದೆ ಅದನ್ನು ತಿಂದೆವಾದಲ್ಲಿ ನಾವು ಗಟ್ಟಿ ಆಗುತ್ತೇವೆ ಹಾಗಾಗಿ ನನಗೆ ಆ ರೊ ಜೋಳದ ರೊಟ್ಟಿ ತುಂಬ ಇಷ್ಟ ಅದು ಮೈಗೆ ಧೈರ್ಯ ನೀಡುತ್ತದೆ ಮತ್ತು ತುಂಬ ಬಲವಾದ ಶಕ್ತಿ ನೀಡುತ್ತದೆ ಮತ್ತು ಅದರ ಜೊತೆಗೆ ಪಲ್ಯ ಯಾವುದಾದರೂ ಸಹ ಕಾಳಿನ ಪಲ್ಯ ಆಗಿರಬಹುದು ತರಕಾರಿಯ ಪಲ್ಯ ಆಗಿರಬಹುದು ತುಂಬ ರುಚಿಯಾಗಿರುತ್ತದೆ ಮತ್ತು ಅದರ ಜೊತೆಗೆ ರೊಟ್ಟಿ ಊಟ ಆದಲ್ಲಿ ಅನ್ನ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಅದು ಊಟ ಅದೂ ಮತ್ತು ನನಗೆ ಬಹಳ ಇಷ್ಟ ನಾನು ರೊಟ್ಟಿ ಊಟ ತಿಂದರೆ ರೊಟ್ಟಿ ಮತ್ತು ಪಲ್ಯವನ್ನು ತಿಂದರೆ ನಾನು ಊಟವನ್ನು ಮಾಡೇ ಮಾಡುತ್ತೇನೆ ಮತ್ತು ಅದರ ಜೊತೆಗೆ ಆ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತದೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟ ಪಡುತ್ತಾರೆ ನನಗೂ ಇಷ್ಟ ಪಲ್ಯವಾದಲ್ಲಿ ಕಾಳಿನ ಪಲ್ಯವಾದರೂ ಸರಿ ತರಕಾರಿಯ ಪಲ್ಯವಾದರೂ ಸರಿ ಕಾಳಿನ ಪಲ್ಯ ಚೆನ್ನ ತುಂಬ ಶಕ್ತಿಯನ್ನು ನೀಡುತ್ತದೆ ವಿಟಮಿನನ್ನು ನೀಡುತ್ತದೆ ಮತ್ತು ತರಕಾರಿಯ ಪಲ್ಯ ಕಾಳು ಪಲ್ಯವಾದ ತರಕಾರಿ ಪಲ್ಯ ಅದ ಒಂದೊಂದು ಪಲ್ಯ ಒಂದೊಂದು ತರಕಾರಿಯಲ್ಲಿ ಒಂದೊಂದು ವಿಟಮಿನ್ ಇರುತ್ತದೆ ಹಾಗಾಗಿ ನನಗೆ ತಿನ್ನಲು ಬಹಳ ಇಷ್ಟ ಅದು ಮಕ್ಕಳಿಗೂ ಕೊಟ್ಟರೂ ತುಂಬ ಒಳ್ಳೆಯದು ಮಕ್ಕಳಿಗೆ ಧೈರ್ಯ ಶಕ್ತಿ ಬರುತ್ತದೆ ವಿಟಮಿನ್ ಸಹ ಬರುತ್ತದೆ ಅವರ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತದೆ ಹಾಗಾಗಿ ನನಗೆ ರೊಟ್ಟಿ ಊಟ ಅಂದರೆ ತುಂಬ ಭಾಳ ಇಷ್ಟ ನನಗೆ ರೊಟ್ಟಿ ಊಟ ತಿಂದೆವಾದಲ್ಲಿ ನಮ್ಮಮ್ಮ ನಮ್ಮ ಮನೆಯಲ್ಲಿ ವಾರದ ಐದು ಐದು ದಿನವಾದರೂ ಸರಿ ಆರು ದಿನವಾದರೂ ಸರಿ ರೊಟ್ಟಿ ಊಟ ಮಾಡೇ ಅಡುಗೆ ಮಾಡೇ ಮಾಡುತ್ತಾರೆ ಅದು ನನಗೆ ತುಂಬ ಬಹಳ ಇಷ್ಟ ನಮ್ಮ ಮನೆ ಪದ್ಧತಿಯು ಹೀಗಿದೆ ನಮ್ಮ ತಂದೆಯವರು ನಮ್ಮ ತಂದೆಯವರಿಗೆ ರೊಟ್ಟಿ ಬೇಕೇ ಬೇಕು ಅವರು ರೊಟ್ಟಿ ಊಟ ಅಂದರೆ ಬೇಕೇ ಬೇಕು ಅವರು ತಿಂಡಿ ಇಂತಹ ತಿನಿಸುಗಳನ್ನು ಬಹಳ ತಿನ್ನುವುದಿಲ್ಲ ಹಾಗಾಗಿ ನನಗೆ ರೊಟ್ಟಿ ಊಟ ಅಂದರೆ ತುಂಬ ಇಷ್ಟ